ಹಲೋ ಹಲೋ ಹಾಂ ನಮಸ್ತೆ ಹಾಂ ಹೇಳಿ ಏನು ಬೇಕು ಹೌದು ಹೌದು ನಮ್ಮಲ್ಲಿ ಎಲೆಕ್ಟ್ರಾನಿಕ್ ಗೂಡ್ಸ್ ಎಲ್ಲ ಸಿಗ್ತದೆ ಹೇಳಿ ರೇಪ್ರಿಜೇಟ್ರೂ ಒಂದು ಐದು ಸಾವಿರದಿಂದ ಪ್ರಾರಂಭ ಆಗ್ತದೆ ನಮ್ಮಲ್ಲಿ ಹೈಯರ್ ಕಂಪ್ನಿ ಇದೆ ಎಲ್ ಜಿ ಇದೆ ಬೇರೆಬೇರೆ ಕೆನ್ಸ್ಟಾರ್ ಇದೆ ಬೇರ್ಬೇರೆ ಇವುಗಳು ಇವೆ ಗೋದ್ರೇಜ್ ಇದೆ ನೀವು ಹಾಂ ಇದೆ ನೀವು ಒಂದು ಫ್ರಿಜ್ ಖರೀದಿ ಮಾಡಿದ್ರೆ ನಾವು ಅದ್ರ ಜೊತೆ ಒಂದು ನಿಮ್ಗೆ ಒಳಗೆಲ್ಲ ಇಟ್ಕೊಳುದಿಕ್ಕೆ ಏನೇನು ಐಟಮ್ಸ್ ಬೇಕಾಗ್ತವೆ ಅವೆಲ್ಲ ಕೊಡ್ತೇವೆ ಫ್ರೀ ಆಗಿ ಕೊಡ್ತೇವೆ ಫ್ರಿಜ್ನಲ್ಲಿ ಉಪಯೋಗ ಮಾಡುವ ಎಲ್ಲ ಸಾಮಾನುಗಳನ್ನು ಕೊಡ್ತೇವೆ ಗ್ಲಾಸಸ್ಸು ಮತ್ತು ಹಾಂ ಹಾಂ ಡಿಶ್ಕ್ ಡಿಸ್ಕೌಂಟು ಟೆನ್ ಪರ್ಸೆಂಟ್ ಇರ್ತದೆ ಬಟ್ ತೆಗಿದ್ಕೊಂಡು ಬನ್ನಿ ನೋಡಿದ ನಂತ್ರ ರೇಟ್ ಹೇಳ್ತೇವೆ ಹಳೇದ್ ಆದರೆ ಭಾಳ ಅಂದ್ರೆ ಒಂದು ಒನ್ ತೌಸಂಡ್ ಟು ತೌಸಂಡ್ ಅಷ್ಟೆ ನಮ್ಮದು ಕೊಪ್ಪಳ ಮೇನ್ ಇದು ಜವಾಹರ್ ಲಾಲ್ ರೂಡ್ನಲ್ಲೆ ಬರ್ತದೆ ಹೌದು ಹೌದು ಹೌದು ಹೌದು ಹೌದು ಸರಿ ಬನ್ನಿ ಹಾಗಾದರೆ ಬನ್ನಿ ಬನ್ನಿ ಬನ್ನಿ ಬನ್ನಿ ಆಲ್ವೇಸ್ ವೆಲ್ಕಮ್ ಬನ್ನಿ ಬನ್ನಿ ಒಳ್ಳೆಯ ಸ್ಟ್ಯಾಂಡರ್ಡ್ ಇರೋ ಫ್ರಿಜ್ ಕೊಡ್ತೇವೆ ಅನುಕೂಲ ಆಗುತ್ತೆ ನಿಮಗೆ